ಹಲೋ ನಮಸ್ತೆ ಮೇಡಂ ಹೇಳಿ ಮೇಡಂ ಹಾಂ ಹೌದಾ ಹಾಂ ಹೌದಾ ಹಾಂ ಆಯಿತು

ಹಾಂ ನಾನು ಆ ವಿಷಯ ಎಲ್ಲ ತಿಳ್ಸಿಕೊಡ್ತೀನಿ ಹೌದಾ ಆಗಲಿ ಈಗ ನಿಮ್ಮ ಮಗಳ ಪರ್ಸೆಂಟೇಜ್ ಎಷ್ಟಿದೆ ಓಹ್ ತೊಂಬತ್ತಾರು ಪರ್ಸೆಂಟೇಜ್ ಅಂದರೆ ಆರಾಮಾಗಿ ನಿಮ್ಮ ಮಗಳು ಸೈನ್ಸ್ ತೊಗೊಳ್ಬೋದು ಸೈನ್ಸ್ಗೆ ಬಂದು ಒಂದು ಐವತ್ತರಿಂದ ಅರುವತ್ತು ಸಾವಿರದ್ವರ್ಗೂ ಫೀ ಫೀಸ್ ತಗೊಂತೀವಿ ನಾವು ಆಮೇಲೆ ಬಸ್ ವ್ಯವಸ್ಥೆ ಎಲ್ಲ ಇರುತ್ತೆ ನಮ್ಮ ಕಾಲೇಜು ನಿಮಗೆ ಗೊತ್ತಿರೋ ಪ್ರಕಾರ ಚಿಕ್ಕಬಳ್ಳಾಪುರದಲ್ಲೇ ಅಚ್ಚು ಮೆಚ್ಚಿನ ಕಾಲೇಜ್ ನಮ್ಮದು ಆಮೇಲೆ ನಮ್ಮ ಕಾಲೇಜಿನಲ್ಲಿ ಬರೀ ಹೌದು ಹೌದೂ ನಮ್ಮ ಕಾಲೇಜಿನಲ್ಲಿ ಜೆಂಟ್ಸ್ ಇಲ್ಲ ಬರೀ ಲ್ ಗರ್ಲ್ಸ್ಗೆ ಅಷ್ಟೇನೆ ಇರುತ್ತೆ ಹುಡುಗಿಯರಿಗೆ ಮಾತ್ರ ನಾವು ಕ್ಲಾಸಸ್ ಕ ಕಾಲೇಜಾಗ್ಲಿ ನಾವು ಕಂಡಕ್ಟ್ ಮಾಡ್ತೀವಿ ನಮ್ಮ ಕಾಲೇಜಿಂದ ಉತ್ತೀರ್ಣರಾಗಿರೋಂಥ ಹುಡುಗಿಯರೆಲ್ಲ ಮೊದಲ್ನೇ ಸ್ಥಾನ್ದಲ್ಲೆ ಡಿಸ್ಟಿಂಕ್ಷನ್ಸ್ ಎಲ್ಲ ತೊಗೊಂಡಿದಾರೆ ಆ ಥರ ಪ್ರಸಿದ್ಧಿ ಹೊಂದಿರೋಂಥ ಕಾ ನಮ್ಮದು ಕಾಲೇಜು ಈ ಥರ ಬಸ್ ವ್ಯವಸ್ಥೆನೂ ಇರುತ್ತೆ ನಿಮ್ಮ ಮಗ್ಳಿಗೇನು ತೊಂದರೆ ಇಲ್ಲ ಅರಾಮಾಗಿ ನೀವು ಸೈನ್ಸ್ಗೆ ನೀವು ಬಂದು ಜಾಯಿನ್ ಮಾಡಿಸ್ಬಿಟ್ಟು ನೀವು ಹೋಗ್ಬೋದು ಆಂ ಆಂ ಆಂ ಯೂನಿಫಾರ್ಮೆಲ್ಲ ನಮ್ಮ ಫೀಸಲ್ಲೆ ನಾವು ಅದನ್ನ ಆ್ಯಡ್ ಮಾಡ್ಕೊಳ್ತೀವಿ ಎಲ್ಲ ನಮ್ಮ ಕಾಲೇಜಿನಲ್ಲೇ ಇರುತ್ತೆ ಅವ್ರ್ಗೆ ಬೇರೆ ಇದು ಅಂತ ಏನೂ ಇರೋಲ್ಲ ಹಾಸ್ಟೆಲ್ ಕೂಡ ಇರುತ್ತೆ ಹಾಸ್ಟೆಲಲ್ಲಿ ಬೇಕು ಅಂದರೆ ಹಾಸ್ಟೆಲ್ ಫ್ರೀ ಇರುತ್ತೆ ಉಚಿತವಾಗಿರೋದರಿಂದ ನಿಮ್ಮ ಮಗಳು ಸೇಫ್ ಆಗಿನೂ ಇರ್ತಾರೆ ಪರವಾಗಿಲ್ಲ ಆ ಥರ ಆಂ ವಾರಕ್ಕೊಮ್ಮೆ ಆ ಥರ ಸಮಸ್ಯೆ ಏನಿಲ್ಲ ಇಲ್ಲ ಹಾಸ್ಟೆಲಲ್ಲಿ ಇರ್ಬೋದು ವಾರಕ್ಕೊಮ್ಮೆ ನೀವು ಪೋಷಕರು ಬಂದು ನೋಡ್ಕೊಂಡು ಹೋಗೋ ವ್ಯವಸ್ಥೆ ಕೂಡ ಆಗ್ಬೋದು ಇಲ್ಲಿ ಎಲ್ಲ ಹುಡ್ಗಿಯರು ಇರೋ ಇರೋದರಿಂದ ನಿಮಗೆ ಬೇರೆ ಥರ ತೊಂದರೆ ಏನೂ ಇರೋದಿಲ್ಲ ಆಂ ನಿಮ್ಮ ಮಗಳು ತುಂಬ ಹೌದು ದ ಸ್ಟ್ರೆಂತ್ ಆಲ್ರೆಡಿ ಇನ್ನೇನು ಕಮ್ ಮುಗೀತಾ ಬರ್ತಾ ಇದೆ ಆಂ ಯಾಕೆಂದರೆ ಎಲ್ಲ ಬೇಗ ಬೇಗ ಅಡ್ಮಿಷನ್ಸ್ ಆಗ್ತಾ ಇರೋದರಿಂದ ಬೇಗ ಮುಗಿದೋಗುತ್ತೆ ನೀವು ಎಷ್ಟು ಬೇಗ ಮಗಳನ್ನ ಸೇರಿಸ್ತೀರ ಕಾಲೇಜ್ಗೆ ಅಷ್ಟು ನಿಮಗೆ ಬೇಗ ಇದಾಗುತ್ತೆ ಅದು ನಿಮ್ಮ ಮಗಳು ಹತ್ತನೇ ತರಗತಿ ಉತ್ತೀರ್ಣ ಆಗಿರೋಂಥ ಒಂದು ಪತ್ರಗಳು ಏನೇನು ಇರುತ್ತೆ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ ಆಮೇಲಿಂದ ಮ ನಿಮ್ಮ ಮನೆಗೆ ಸಂಬಂಧಪಟ್ಟ ಒಂದು ಅವ್ರ ಸರ್ಟಿಫಿಕೇಟ್ಸ್ ತಗೊಂಡು ಬಂದರೆ ಸಾಕು ಆಮೇಲೆ ಅವ್ರ ಸ್ಕೂಲ್ ಪ್ರಾಂಶುಪಾಲರ ಸ್ಕೂಲ್ ಪ್ರಾಂಶುಪಾಲರು ಯಾರು ಇರ್ತಾರೆ ಅವರತ್ರ ಸೈನ್ ಸೀಲ್ ತಗೊಂಡು ಬಂದು ನಮಗೆ ಸಬ್ಮಿಟ್ ಮಾಡಿದರೆ ಸಾಕು ಟಿ ಸಿ ತಗೊಂಡು ಬಂದರೆ ಸಾಕು ಓಕೆ ತ್ಯಾಂಕ್ ಯೂ